ನಮ್ಮ ಗ್ರಾಮೀಣ ಸಮುದಾಯಗಳಲ್ಲಿನ ಜನಪ್ರಿಯ ನೃತ್ಯ ಪ್ರಕಾರಗಳು ಯಾವುವೆಂದರೆ ನಮ್ಮ ತುಳುನಾಡಿನ ಗಂಡು ಕಲೆಯಾದ ಯಕ್ಷಗಾನ ಯಕ್ಷಗಾನಕ್ಕೆ ನಮ್ಮ ತುಳುನಾಡಿನಲ್ಲಿ ಅಂದರೆ ಉಡುಪಿ ದಕ್ಷಿಣ ಕನ್ನಡ ಜಿನ್ನೆ ಜಿಲ್ಲೆಯಲ್ಲಿ ಮಹತ್ವರ್ ಮಹತ್ವವಾದ ಹೆಸರಿದೆ ಗಂಡುಕಲೆ ಗಂಡುಕಲೆ ಎಂದರೆ ಯಕ್ಷಗಾನ ಹಾಗೇ ಅದರ ಒಟ್ಟಿಗೆ ಆಟಿಕಳಂಜ ಕಂಗೀಲು ಈ ಥರ ಹಲವಾರು ಬಗೆಯ ನೃತ್ಯ ಪ್ರಕಾರಗಳು ಇವೆ ಅದರಲ್ಲಿ ಆಟಿ ತಿಂಗಳಲ್ಲಿ ಬರುವಂತದ್ದು ಆಟಿಕಳಂಜ ಅಂತ ಹೇಳ್ತಾರೆ ಆಟಿಕಳಂಜ ಅಂದರೆ ಆಟಿ ಆಟಿ ಅಂದರೆ ಆ ದಿನಗಳು ಹಿಂದಿನ ದಿನ ಹಿಂದಿನ ಕಾಲದಲ್ಲಿ ಆಟಿ ಆಟಿ ಅಂದರೆ ತುಂಬಾ ಕಷ್ಟದ ದಿನಗಳು ಅದರಲ್ಲಿ ರೋಗ ರುಜಿನಗಳಾಗಿರಬೋದು ಈ ಥರ ಏನಾದರು ಯಾರಿಗಾದರು ಹುಷಾರಿಲ್ಲ ಇರೋದು ಆ ಥರ ತುಂಬ ಹಾಗಾಗಿ ಆಟಿಕಳಂಜ ಅಂದರೆ ಈ ಊರಿಗೆ ಬರುವ ರೋಗಗಳನ್ನೆಲ್ಲ ದೂರ ದೂರ ಮಾಡುವವರು ಆಟಿಕಳಂಜ ಅಂತ ಹೇಳ್ತಾರೆ ಹಾಗೇ ಅದರ ಒಟ್ಟಿಗೆ ಮಾಯಿಹುಣ್ಣಿಮೆ ಅಂತ ಹೇಳ್ತಾರೆ ಆ ಮಾಯಿ ಹುಣ್ಣಿಮೆಗೆ ಬರುವಂಥದ್ದು ಕಂಗೀಲು ಕಂಗೀಲು ಅಂದರೆ ಕಂಗಿಲು ಕೂಡ ಅದೇ ರೀತಿ ಈ ಆಟಿಕಳಂಜೆ ಥರವೇ ಊರಿಗೆ ಬರುವ ರೋಗ ರುಜಿನಗಳನ್ನು ದೂರ ಮಾಡುವಂತದ್ದು ಅಂದರೆ ಅದರಲ್ಲಿ ಹಲವಾರು ಬಗೆಯ ರೋಗಗಳು ಬರುತ್ತವೆ ಮಾರಿ ಮೈಲಿಗೆ ಮುಂದ ಹಿಂದಿನ ಕಾಲದಲ್ಲಿ ನಮಗೆ ಹಿರಿಯರೆಲ್ಲ ಹೇಳ್ತಿದ್ದದ್ದು ಅಜ್ಜ ತಾತ ಅಜ್ಜಿ ಅಜ್ಜ ಅವರೆಲ್ಲ ಹೇಳುವಂತದ್ದು ಮಾರಿ ಮೈಲಿಗೆ ಕೋರಕೋಟಲ್ಲೇ ಮೊಬ್ಬು ಬಲಂಗಾರ್ ಆ ಥರ ತುಂಬ ಹಲವಾರು ಭಯಾನಕ ರೋಗಗಳೆಲ್ಲ ಇರ್ತಿತ್ತಂತೆ ಹಾಗಾಗಿ ಅದೆಲ್ಲ ನಮ್ಮ ಊರಿಗೆ ಬರ್ತಿತ್ತು ಆವಾಗ ತುಂಬ ಜನರಿಗೆಲ್ಲ ತುಂಬ ಕಷ್ಟ ಆಗ್ತಿತ್ತು ತುಂಬ ಕಷ್ಟ ಆಗುವಾಗ ಇವರು ಊರಿನ ಊರಿನವರೆಲ್ಲ ಎಂಥ ಮಾಡಿದರು ದೇವರ ಮೊರೆ ಹೋಗಿದ್ದರು ಮೊರೆ ಹೋಗಿ ಈ ಕಷ್ಟಗಳನ್ನೆಲ್ಲ ದೂರ ಮಾಡಪ್ಪಾ ಹೇಗಾದರು ದೂರ ಮಾಡು ಅಂತ ದೇವರ ಮೊರೆ ಹೋಗ್ತಾರೆ ಆವಾಗ ಶ್ರೀಕೃಷ್ಣ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಒಂಥರ ಸಿರಿ ವೇಷ ಧರಿಸಿ ಸಿರಿವೇಷ ಧರಿಸಿ ಅಂದರೆ ಈ ಕಂಗೀಲು ರೂಪದಲ್ಲಿ ಬಂದು ಕೊರಗಜ್ಜನ ರೂಪದಲ್ಲಿ ಮನೆಮನೆಗೆ ಬಂದು ಅವರು ಕೊಡುವ ದವಸ ಧಾನ್ಯ ಆಗಿರ್ಬೋದು ಏನಾದರು ದವಸ ಧಾನ್ಯ ಕೊಟ್ಟರೆ ಅದನ್ನು ಹಿಡಕೊಂಡು ಊರಿಗೆ ಬಂದ ರೋಗ ರುಜಿನಗಳನ್ನು ದೂರ ಮಾಡು ದೂರ ಮಾಡ್ತಾನೆ ಅನ್ನೋದು ಹಿರಿಯರ ನಂಬಿಕೆ ಹಾಗಾಗಿ ಈ ಕಂಗೀಲು ಕುಣಿತ ಆಗಿರ್ಬೋದು ಅಥವಾ ಆಟಿಕಳಂಜೆ ಆಗಿರ್ಬೋದು ಹಾಗೇ ನಮ್ಮದು ತುಳುನಾಡಿನ ಫೇಮಸ್ ಗಂಡುಕಲೆಯ ಅಂತ ಕರೆಸಿರೋ ಯಕ್ಷಗಾನ ಕೂಡ ಆಗಿರ್ಬೋದು ಇದು ಕೂಡ ತುಂಬಾ ನಮ್ಮ ನಮ್ಮ ಜಿಲ್ಲೆಯಲ್ಲಿ ರಾರಾಜಿಸ್ತಾ ಇದೆ ಇದನ್ನು ನಾವು ಯಕ್ಷಗಾನ ನಮ್ಮದು ಯಕ್ಷಗಾನ ಆಗಿರ್ಬೋದು ಅಥವಾ ನಮ್ಮ ಮನೆಗೆ ಚಿಕ್ಕ ಮೇಳ ಅಂತ ಹೇಳ್ತೇವೆ ಅದು ಮನೆ ಮನೆಗೆ ಬಂದು ಅವರು ನೃತ್ಯ ಪ್ರಕಾರವನ್ನು ನಮ್ಮ ಮನೆಯಲ್ಲಿ ಒಂದು ಒಂದು ಪ್ರಕಾರವನ್ನು ನಮ್ಮ ಮನೆಯಲ್ಲಿ ಮಾಡಿ ಹೋಗುವಂತದ್ದು ಅದು ಕೂಡ ನಮ್ಮದು ಮಳೆಗಾಲ ಟೈಮಲ್ಲಿ ಬಂದು ಮಾಡಿ ಹೋಗ್ತಾರೆ ಅವರು ಮನೆ ಮನೆಗೆ ಬರುವುದು ಚಿಕ್ಕ ಮೇಳ ಅಂತ ಕರಿತೇವೆ ದೊಡ್ಡ ಮೇಳೆಯೆಲ್ಲ ನಾವು ಜಾತ್ರೆ ಸಮಯದಲ್ಲಿ ಎಲ್ಲ ದೇವಸ್ಥಾನದ ಮುಂದೆ ಆಗಿರ್ಬೋದು ಅಥವಾ ಯಾರಾದರು ಏನಾದರು ಹರಕೆ ರೂಪದಲ್ಲಿ ಏನಾದರು ಯಕ್ಷಗಾನ ನೀಡುವಾಗ ಆ ಥರ ಯಕ್ಷಗಾನವನ್ನು ಕೂಡ ನೀಡ್ತಾರೆ